ನಮ್ಮ ಧಾರವಾಡದಾಗ ರೊಟ್ಟಿ ಮುಟ್ಗಿ ಅಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಫೇಮಸ್ ಇರ್ತೆ ಐತಿ ಆಮೇಲೆ ಅದು ನನಗೆ ಭಾಳ ಭಾಳ ಸೆರ್ತೈತಿ ಅದು ಯಾಕೆ ಭಾಳ ಸೆರ್ತೈತಿ ಅಂದ್ರೆ ನಮ್ಮ ಆಯಿ ನಮ್ಗೆ ಮಾಡಿ ಕೊಡ್ತಿದ್ಲು ಅದನ್ನು ನಾವು ಸೂಟಿ ಊರಿಗೆ ಹೋದಾಗ ನಮ್ಮ ಆಯಿ ರೊಟ್ಟಿ ಮುಟ್ಗಿ ಕೊಟ್ಟು ಅದನ್ನು ಉಂಡೆ ಮಾಡ್ಕೊಟ್ಟು ತಿನ್ನಿಸ್ತಿದ್ಲು ನಮ್ಮ ಆಯಿ ಅದು ಆವಾಗಿಂದ ನನಗೆ ಭಾಳ ರೊಟ್ಟಿ ಮುಟ್ಗಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅದನ್ನು ಹೇಗ್ ಮಾಡ್ತಾರಂದ್ರೆ ಬಿಸಿ ರೊಟ್ಟಿ ಮಾಡಿ ಅದನ್ನು ಕಲ್ಲಾಗೆ ಅರೆದು ಅದ್ರ ಹಸಿಮೆಣಸಿನ್ಕಾಯಿ ಉಪ್ಪು ಖಾರ ಜೀರ್ಗೆ ಎಲ್ಲ ಹಾಕಿ ಮಾಡ್ತಾರೆ ಅದನ್ನು ಅದನ್ನು ಉಂಡೆ ಕಟ್ತಾರೆ ಅದ್ಕೊಂದುಚೂರು ಎಣ್ಣೆ ಹಾಕಿ ಉಂಡೆ ಮಾಡಿ ಕಟ್ಟಿ ಕೊಡ್ತಾರೆ ಅದು ನಂಗೆ ಇಷ್ಟ ಚೆನ್ನಾಗ್ ಇರ್ತೆ ಅಂದು ಭಾಳ ಇಷ್ಟ ಅದು ನಾ ಯಾವಾಗಾದರೂ ಭಾಳ ಇಷ್ಟಪಡ್ತೆ ಭಾಳಾ ಇಷ್ಟಪಟ್ಟು ತಿನ್ನೋದಂದ್ರೆ ರೊಟ್ಟಿ ಮುಟ್ಗಿ ಜೋಳದ ರೊಟ್ಟಿ ಮುಟ್ಗಿ ಒಂದು ತಿಂದ್ರೆ ಅಷ್ಟು ಹೊಟ್ಟೆ ತುಂಬ್ತದೆ ಅದರ ಅದರ ಸಲುವಾಗಿ ನಂಗೆ ಭಾಳ ಸೇರ್ತೈತಿ ಅದು ರೊಟ್ಟಿ ಮುಟ್ಗಿ ಯಾವಾಗಾದರೂ ನಂಗೆ ಬೇಜಾರು ಆಯ್ತಂದ್ರೆ ನಾವು ಹೋಗಿ ಫಸ್ಟ್ ರೊಟ್ಟಿ ಒಂದು ಮಾಡಿಕೊಂಡು ರೊಟ್ಟಿ ಮುಟ್ಗಿ ಮಾಡ್ಕೊಂಡು ತಿಂತೀನಿ ನಮ್ಮ ಆಯಿಗೆ ಕಲ್ಸಿದ್ದು ಅದನ್ನು ನಮ್ಮ ಆಯಿ ಕಲಿಸ್ಯಾರ ನಮ್ಮ ಅವ್ವಾರು ಅದನ್ನು ಮಾಡ್ತಿದ್ರು ನಮ್ಮ ಅವ್ವ ಮಾಡಿಕೊಡ್ತಿದ್ರು ನಾನು ಮಾಡಾಕತ್ತೀನಿ ನನಗೆ ಬರ್ತಿದ್ದಿಲ್ಲ ಮಾಡೋಕ್ ಕಲ್ಕೊಂಡೇನಿ ಅದನ್ನು ರೊಟ್ಟಿ ಮುಟ್ಗೀ ಒಳಗೆ ಒಂದು ರೊಟ್ಟಿ ಮುಟ್ಗಿ ತಿಂದ್ರೆ ಇಷ್ಟು ಪ್ರೀತಿ ಅದಾ ಭಾಳ ಅಂದ್ರೆ ಭಾಳ ಪ್ರೀತಿ ಅದ್ರ ಜೊತೆಗೇ ನನಗೆ ನನ್ಗೆ ಯಾವಾಗ್ಲು ಉತ್ತಪ್ಪ ಅಂದ್ರೆ ಭಾಳ ಸೇರ್ತೈತಿ ಉತ್ತಪ್ಪ ಧಾರವಾಡದ ಅವಾ ಬರೋಕಿತ ಮೊದ್ಲು ಬೇರೇದು ಉಡುಪಿ ಸೈಡ್ ಎಲ್ಲ ಮಾಡ್ತಾರೆ ಅದನ್ನ ಅದ್ರೆ ನಂಗೆ ಉತ್ತಪ್ಪ ಅಂದ್ರೆ ಭಾಳ ಲೈಕ್ ಆಗ್ತದೆ ನಾನು ಅದನ್ನು ದೋಸೆ ಹಿಟ್ನಾಗ ಹಾಕ್ಕೊಂಡು ಉತ್ತಪ್ಪ ಮಾಡ್ಕೊಂಡು ತಿಂತೀನಿ ಅದ್ರಾಗ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಅದಕ್ಕೆ ಶೇಂಗ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಜೋಡಿ ತಿಂದ್ರೆ ಭಾಳ ಭಾಳ ಇಷ್ಟ ಅಂದ್ರೆ ಭಾಳ ಸೇರ್ತದೆ ಅದು ಒಂದು ತಿಂದ್ರೆ ಹೊಟ್ಟೆಯೆ ತುಂಬಿ ಬಿಡ್ತದೆ ಇವು ನಂಗೆ ಭಾಳ ಇಷ್ಟ ಆಗುವಂಥ ಪದಾರ್ಥಗಳು ಆಮೇಲೆ ನನಗೆ ಭಾಳ ಭಾಳ ಸೇರ್ತಿತ್ತು ಅಂತಂದ್ರೆ ನನ್ಗೆ ಮಜ್ಗೆ ಸಾರು ಮಜ್ಗೆ ಸಾರು ಇಷ್ಟು ಥರ ಅದಾವ ಮಜ್ಗೆ ಸಾರು ಒಳಗೆ ಹಿಟ್ಟು ಬಿಟ್ಗಿದ್ದು ಮಜ್ಗೆ ಸಾರು ಆಮೇಲೆ ಒಗ್ಗರ್ಣೆ ಕೊಟ್ಟಿದ್ದು ಮಜ್ಗೆ ಸಾರು ಹಸಿ ಮಜ್ಗೆ ಸಾರು ಇವು ಮೂರು ನಾಲ್ಕು ಥರ ಮಜ್ಗೆ ಸಾರು ಒಳಗೆ ನನ್ಗೆ ಮೂರೂ ಥರ ಮಜ್ಗೆ ಸಾರು ಭಾಳ ಸೇರ್ತದೆ ಮಜ್ಗೆ ಮಜ್ಗೆ ಸಾರು ಅಂತಂದ್ರೆ ಮೊಸ್ರನ್ನು ಮಜ್ಗೆ ಕಡ್ದು ಅದ್ರಾಗ ಬರೀ ಅಲ್ಲ ಕೊತ್ತಂಬರಿ ಹಾಕಿದ ಹಜ್ ಹಸಿ ಇದು ಮಜ್ಗೆ ಆಗ್ತದೆ ಅದು ಅದು ರುಚಿ ಆಗ್ತದೆ ಆಮೇಲೆ ಹಿಟ್ಟು ಬಿಟ್ಟಿದ್ದು ಮಜ್ಗೆ ಸಾರಿಗೆ ಇಷ್ಟು ಹಾಗೆ ಕುಡುದ್ರೂ ಭಾಳ ರುಚಿ ಹತ್ತತಿ ಅದ್ರಾಗ ಒಂದಿಷ್ಟು ಜೋಳದ್ ಹಿಟ್ಟು ಮಜ್ಗೆಯೊಳಗ್ ಒಂದಿಷ್ಟು ಜೋಳದ್ ಹಿಟ್ಟು ಕಲಸಿ ಅದನ್ನು ಒಗ್ಗರ್ಣೆ ಕೊಡ್ಬೇಕು ಒಗ್ಗರ್ಣೆ ಕೊಟ್ಟು ಅದನ್ನು ಕುದಿಸಿ ಇನ್ನು ನಾ ಬಿಸಿ ಬಿಸಿ ಮೆತ್ತನೆ ಅನ್ನಕ್ಕೆ ಅದನ್ನು ಹಾಕ್ಕೊಂಡು ಉಂಡರೆ ಹೇಳ್ತೀನಿ ಭಾಳ ರುಚಿ ಅದ್ರ ಜೊತೆಗೆ ನನಗೆ ಅಲಸಂದೆ ಸಂಡ್ಗಿ ಅಂತ ಮಾಡ್ತೀವಿ ನಾವು ಧಾರ್ವಾಡ್ದಾಗ ಅಲಸಂದಿ ಸಂಡ್ಗಿ ಅಲಸಂದಿ ಹಿಟ್ಟಿನ ಅದನ್ನು ಹಿಟ್ಟು ಮಾಡಿಕೊಂಡು ಹಸಿ ಹಿಟ್ಟು ಮಾಡಿಕೊಂಡು ಅದನ್ನು ಬಿಸ್ಲಿಗೆ ಒಣಗಿಸಿ ಅವ್ನ ತೆಗ್ದ್ ಇಡ್ತೀವಿ ಅವು ಸಂಡ್ಗೆ ಎಣ್ಣೆ ಹಾಕಿ ಅವ್ನ ಹುರಿತೀವಿ ಹುರ್ದು ಅವನ್ನು ಮಜ್ಗೆ ಸಾರೂ ಅನ್ನ ಮತ್ತು ರಾ ಅಲಸಂದಿ ಸಂಡ್ಗಿ ತಿಂದ್ರೆ ಇಷ್ಟು ರುಚಿ ಬರ್ತದೆ ಅಂತಂದ್ರೆ ಯಾವಾಗಲೂ ಅದ್ರದ್ದು ರುಚಿ ಯಾವಾಗಲೂ ಅದ್ರದ್ದು ಹೊಗ್ಳೋದನ್ನಾ ಹೇಳೋಕೆ ಬರೋಂಗಿಲ್ಲ ಒಂದು ಅರ್ ಅದ್ರದಪ್ಪ ಪದಗಳನ್ನು ಇಲ್ಲ ಹೇಳೋಕೆ ಅಷ್ಟು ರುಚಿ ಇರ್ತೈತಿ ಮಜ್ಗೆ ಸಾರು ಅಂತಂದ್ರೆ ಆಮೇಲೆ ಇನ್ನೊಂದು ಒಗ್ಗರ್ಣೆ ಮಜ್ಗೆ ಅಂತಂದ್ರೆ ಅದಕ್ಕೂ ನಾವು ಮೇಲೆ ಒಗ್ಗರ್ಣೆ ಕೊಡ್ತೀವಿ ಹಸಿ ಮಜ್ಗೆ ಮಾಡಿಟ್ಟು ಅದಕ್ಕೆ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಜೀರ್ಗೆ ಬೆಳ್ಳುಳ್ಳಿ ಆಮೇಲೆ ಇಂಗು ಹಾಕಿ ಅದನ್ನು ಒಗ್ಗರ್ಣೆ ಕೊಟ್ಟು ಅದು ಆರಿಂದ ಮಜ್ಗೆಗೆ ಹಾಕಿ ಒಂದಿಷ್ಟ್ ಉಪ್ಹಾಕಿ ಕಲಸಿ ಓ ಕುಡಿದ್ರೆ ಅಷ್ಟು ರುಚಿ ಬರ್ತದೆ ರೊಟ್ಟಿ ಮುಟ್ಗೀ ಮಜ್ಗೆ ಸಾರು ಮೆತ್ತನೆ ಅನ್ನ ಜೊತೆ ಅಲಸಂದಿ ಸಂಡಿಗಿ ಇವೆಲ್ಲ ಕಾಂಬಿನೇಶನ್ನ ಇವೆಲ್ಲ ಒಂದಕ್ಕೊಂದ್ ಸಮ ಹೊಂದು ಹೊಂದಾಣಿಕೆ ಆಗುವಂಥ ಪದಾರ್ಥಗಳ ಜೊತೆ ತಿಂದ್ರೆ ಇಷ್ಟ ಭಾಳಾಗ್ತೆತಿ ನನಗೆ ಮಜ್ಗೆ ಸಾರು ಮಾಡು ಕಲ್ಸೋದ್ ನಮ್ಮಅವ್ವ ಕಲಿಸಾರ ನಮ್ಮಅವ್ವಾರು ಅಡುಗೆಯೊಳಗೆ ಭಾಳ ಶಾನಾ ಭಾಳ ಅಂದ್ರೆ ಭಾಳ ಅವ್ರು ಹಳ್ಳಿಯೋರು ಹಳ್ಳಿ ಕಡೆ ಅಡುಗೆ ಮ್ಯಾ ಎಲ್ಲ ಒಲೆ ಮೇಲೆ ಅಡುಗೆ ಮಾಡೋದ್ರಿಂದ ನಮ್ಮಅವ್ವಾರು ಅದನ್ನು ಮಾಡ್ತಿದ್ರು ನಾವು ಅದನ್ನು ನೋಡಿ ಬಾ ಬೆಳೆದೀವಿ ಅದನ್ನು ತಿಂದು ಬೆಳೆದೀವಿ ಹೀಗಾಗಿ ನಾವು ಯಾವಾಗಾದರೂ ಭಾಳಾ ಇಷ್ಟ ಪಟ್ಟು ತಿನ್ನೋದಂತಂದ್ರೆ ಇದು ಹೇಳ್ತಾರಲ್ಲ ಉತ್ತರ ಕರ್ನಾಟಕದಾಗ ಜವಾರಿ ಅಡುಗೆ ಅಂತ್ಹೇಳಿ ಅದಕ್ಕೆ ಇವೆಲ್ಲಾ ಜವಾರಿ ಅಡುಗೆ ಒಳಗೆ ಬರ್ತಾವ ರೊಟ್ಟಿ ಮುಟ್ಗಿ ಆಯ್ತ್ ಮಜ್ಗೆ ಸಾರು ಆಯ್ತ್ ಮತ್ತೊಂದಂದ್ರೆ ನನ್ಗೆ ಪುಂಡಿ ಪಲ್ಯ ಭಾಳ ಸೇರ್ತದೆ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಉತ್ತರ ಕರ್ನಾಟಕದಾಗ ಪುಂಡಿ ಪಲ್ಲೆ ಆಮೇಲೆ ಅದ್ರ ಜೊತೆ ಕರಿ ಹಿಂಡಿ ಪುಂಡಿ ಪಲ್ಲೆ ಪುಂಡಿ ಸೊಪ್ಪು ತಂದು ಕುದಿಸಿ ಅದಕ್ಕೆ ಹಸಿ ಖಾರ ಬೆಲ್ಲ ಅರ್ಶಿಣ ಉಪ್ಪು ಆಮೇಲೆ ಶೇಂಗ ಕಾಳು ಕಡ್ಲೇ ಬೇಳೆ ಇವನ್ನೆಲ್ಲ ಹಾಕಿ ಅದನ್ನು ಕುದಿಸಿ ಅದನ್ನು ಮುಗುಸ್ತಾರ್ ಮುಗುಚದಂದ್ರೆ ಅದನ್ನು ಎಲ್ಲ ಸಣ್ಣಗೆ ಸಣ್ಣ ಮಾಡೋದ್ ಕುದಿಸಿ ಅದು ಮುಗುಚಿದನ್ ಬಿಸಿ ರೊಟ್ಟಿ ಮೇಲೆ ಸವರ್ಕೊಂಡು ಒಂಚೂರು ಹಸಿ ಎಣ್ಣೆ ಹಾಕ್ಕೊಂಡು ತಿಂತಾರೆ ಅದು ಸುತ್ಕೊಂಡು ತಿಂದ್ರೆ ಅದು ರೊಟ್ಟಿ ಸುತ್ಕೊಂಡು ತಿಂದ್ರೆ ರೊಟ್ಟಿ ಪುಂಡಿ ಪಲ್ಲೆ ಭಾಳ ರುಚಿ ಇರ್ತತದು ಅದರಿಂದ ಅದು ಅದ್ರಷ್ಟು ರುಚಿ ಅದನ್ನು ಹೋಗ್ಳೋಕೆ ಬರೋಂಗಿಲ್ಲ ಅಷ್ಟು ರುಚಿ ಇರ್ತದೆ ಬಿಸಿ ರೊಟ್ಟಿ ಪುಂಡಿ ಪಲ್ಲೆ ಆಮೇಲೆ ನನ್ಗೆ ಭಾಳ್ ಸೇರೋದಂದ್ರೆ ಕರಿ ಹಿಂಡಿ ಕರಿ ಹಿಂಡಿ ಇದನ್ನು ಮಾಡಿ ಇಡ್ತಾರೆ ನಮ್ಮ ನಮ್ಮ ಅತ್ತೆ ಮನೆಯಾಗ್ ಮಾಡ್ತಾರೆ ಇದನ್ನು ನಮ್ಮಅತ್ತೆ ಮನೆಯಾಗ್ ಕರಿ ಹಿಂಡಿ ಅದನ್ನು ವ ಹಾಂ ಅದನ್ನು ಹಸಿ ಸೌತೇಕಾಯಿ ಗೆಜ್ಜುರಿ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಮಾಡಿಟ್ಟು ಅದನ್ನು ಬಿಸ್ಲಿಗೆ ಒಣಗಿಸಿಟ್ಟು ಇಡ್ತಾರೆ ಅದು ಉಪ್ಪಿನಕಾಯಿ ಹೇಗ್ ವರ್ಷಾನುಗಟ್ಲೆ ಇಡ್ಬೋದು ಹಾಗ್ ಕರಿ ಹಿಂಡಿಯೂ ಇಡ್ಬೋದು ಅದು ಪುಂಡಿ ಪಲ್ಲೆ ಕರಿ ಹಿಂಡಿ ಅದ್ರ ಜೊತೆ ಭಾಳ ರುಚಿಯಾಗ್ತದೆ ಜೋಳದ್ ರೊಟ್ಟಿ ಜೋಡಿ ಕರಿ ಕರಿ ಹಿಂಡಿ ಪುಂಡಿ ಪಲ್ಲೆ ಆಮೇಲೆ ಕುಚ್ಚಿದ ಖಾರ ಅಂತ ಮಾಡ್ತಾರ್ ಹಸಿಮೆಣ್ಸಿನ್ಕಾಯಿದು ಇವೆಲ್ಲ ಜವಾರಿ ಊಟ್ದಾಗ ಬರ್ತಾವೆ ಉ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲಾ ನಮ್ಮ ಉತ್ತರ ಕರ್ನಾಟಕದ ಅತೀ ಹೇಳ್ಕೊಳ್ಳುವಂಥಾವು ಪದಾರ್ಥಗಳು ಇವು ಇವು ಇವೂ ತಲ ತಲಾಂತರದಿಂದ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಮನೆಯಾಗ ಮನೆ ಒಳಗೇ ಮಾಡೋದ್ ಕಲ್ಸಿದ್ದು ಪದಾರ್ಥಗಳನ್ನ ನಾವು ಇದನ್ನು ನೋಡಿ ಮ ಅವ್ರ ಕಡೆಯಿಂದ ನೋಡಿಕೊಂಡು ಕಲ್ತೀವಿ ನಾವು ಶಾಲೆ ಕಲಿಯೋಕ್ ಹೋಗುವಾಗ ಇವನ್ನೆಲ್ಲ ಮಾಡ್ತಿದ್ದಿಲ್ಲ ಆದ್ರೆ ಈಗ ಮದುವೆ ಮಾಡ್ಕೊಂಡು ಬಂದ ಕೂಡ್ಲೇ ಈ ಉತ್ತರ ಕರ್ನಾಟಕದಾಗೆಲ್ಲ ಮನೆ ಪ್ರತಿಯೊಂದು ಮನೆಯೊಳಗೆ ಜೋಳದ ರೊಟ್ಟಿಯಂತೂ ಮಾಡಾ ಬೇಕು ಅದ್ರ ಜೊತೆ ಇದು ತಪ್ಪಲ್ಲ ಪಲ್ಲೆ ಅಂದ್ರೆ ಪುಂಡಿ ಪಲ್ಲೆ ಇಷ್ಟ ಈ ಪುಂಡಿ ಪಲ್ಲೆ ಪುಂಡಿ ಸೊಪ್ಪು ಸಿಗ್ತದೆ ಪುಂಡಿ ಪಲ್ಲೆ ರೊಟ್ಟಿ ಅಂದ್ರೆ ಭಾಳ ಭಾಳ ಅಂದ್ರೆ ಭಾಳಾ ಅದನ್ನು ಅದ್ರದ್ದು ವರ್ಣನೆ ಮಾಡೋಕೆ ಬರೋಂಗಿಲ್ಲ ಅಷ್ಟು ರುಚಿ ಅದ್ರದ್ದು ಬರ್ತದೆ ಇವೆಲ್ಲ ಪದಾರ್ಥಗಳವ ನನಗೆ ತುಮ್ ನಂಗೆ ಭಾಳ ಇಷ್ಟ ಭಾಳ ಅಂದ್ರೆ ಭಾಳ ಸೇರ್ತಾವ ನಮ್ಮ ಮನೆಯಾಗ್ ನಮ್ಮ ಮನೆಯಾಗ ಎಲ್ಲ ಜವಾರಿ ಅಡ್ಗೆಯೇ ಬರ್ತದೆ ಇದರಾಗ ಅತಿ ಅತೀ ನನಗೆ ಅತೀ ಭಾಳ ಎ ಇಷ್ಟವಾದದ್ದು ಅಡುಗೆಯಂತಂದ್ರ ಇವ ನನ್ಗೆ ರೊಟ್ಟಿ ಮುಟ್ಕಿ ರೊಟ್ಟಿ ಮುಟ್ಕಿ ರೊಟ್ಟಿ ಪುಂಡಿ ಪಲ್ಲೆ ಮಜ್ಗೆ ಸಾರು ನಾವು ಯಾವಾಗರೆ ಯಾರರೇ ಮ ಅತಿಥಿಗಳು ಮನೆಗೆ ಬಂದ್ರೆ ನಾವು ಮಜ್ಗೆ ಸಾರಂತೂ ಮಾಡೇ ಮಾಡ್ತೀವಿ ನಮ್ಮ ರೂಢಿ ಮೇಲೆ ಅದಾವ ದಿನಾ ದಿನ ಎರಡು ದಿನಕ್ಕೊಮ್ಮೆ ನಮ್ಗೆ ಮಜ್ಗೆ ಸಾರು ಇರಬೇಕು ಮಜ್ಗೆ ಸಾರು ಇಷ್ಟು ನಾವು ಮಜ್ಗೆ ಸಾರು ಈ ಉತ್ತರ ಕರ್ನಾಟಕದವರು ರೊಟ್ಟಿ ಪುಂಡಿ ಪಲ್ಲೆ ಮಜ್ಗೆ ಸಾರು ಯ ಪ್ರತಿಯೊಂದು ಮನೆಯೊಳಗ್ ಎರಡು ದಿನ ಮೂರು ದಿನ ವಾರದಾಗ್ ಒಂದು ಎರಡು ಮೂರು ಸತಿ ಇದ್ದೇ ಇರ್ತದೆ ಇದು ಪ್ರಾ ಇದು ಇಷ್ಟು ರುಚಿ ಇರ್ತತಂತಂದ್ರೆ ನಮ್ಮ ನಾವು ಸಣ್ಣಾಗ ಇರ್ತಿಂದ ತಿನ್ಕೊಂತ ಬೆಳ್ದಿವಂದ್ರೆ ಅಂಥದ್ ರುಚಿ ನಾವು ಹೋಗಕಾ ಹೇಳಾಕೆ ಬರೋಂಗಿಲ್ಲ ಅಷ್ಟು ಇದನ್ನು ಆಗ್ತದೆ ನನ್ಗಂತೂ ಅತ್ತೆ ಯಾವಾಗ ಏನು ದಿನ ಕೊಟ್ಟರೂ ಭಾಳ ಸೇರ್ತದೆ ಇಷ್ಟು ಪ್ರಿಯವಾದ ವಸ್ತು ವ ಪ್ರಿಯವಾದ ಇಷ್ಟವಾದ ಪದಾರ್ಥ ಅದು ನನಗೆ ಭಾಳ ಅದ್ರ ರುಚಿ ಉಪ್ಪು ಹಸಿ ಖಾರ ಅಂದ್ರೆ ನಮ್ಮ ಆಯಿ ಕೈಯಾಗಿಂದು ತಿಂದು ಬೆಳ್ದೀವಿ ನಮ್ಮ ಅವ್ವನ ಕೈಯಾಗಿಂದು ತಿಂದು ಬೆಳ್ದೇವಿ ಈಗ ನಾವು ಸ್ವಂತ ಮಾಡ್ಕೊಂಡು ತಿಂದು ಬೆಳೆಯಾಕತ್ತೀವಿ ಅಂತ ಅಂದ್ರೆ ಅದರ ರುಚಿ ಹೇಳಾಕೆ ಬರೋಂಗಿಲ್ಲ ಆಯಿ ಕೈಯಿದು ರುಚಿದು ಒಂದು ಬೇರೆ ಅವ್ವಂದು ಕೈಯಿದು ರುಚಿದು ಬೇರೆ ನನ್ನ ಕೈಯಿದು ರುಚಿ ಬೇರೆ ಒಬ್ಬರ ಕೈಯಿದು ಒಬ್ಬರ ಕೈಯಿದ್ ಬಿಡು ರುಚಿ ಬೇರೆ ಬೇರೆ ಬಂದರೂ ಆ ಮಜ್ಗೆ ಸಾರು ಪುಂಡಿ ಪಲ್ಲೆ ರೊಟ್ಟಿ ಇವು ಏನು ಕೊ ಮೂರು ಸಹ ಪದಾರ್ಥಗಳು ಹೊಂದಾಣಿಕೆ ಏನೈತಲ್ಲ ಇದನ್ನು ವರ್ಣನೆ ಮಾಡೋಕಾಗಂಗಿಲ್ಲ ನಾವು ಇದು ಬಿಟ್ಟರೆ ಬೇರೆ ನನಗೆ ಸಿಹಿ ತಿಂಡಿಗಳೂ ಭಾಳ ಇಷ್ಟ ಆಗ್ತವೆ ಅದ್ರಾಗ ನನಗೆ ಹೋಳ್ಗೆ ಭಾಳ ಇಷ್ಟ ಆಗ್ತದೆ ಕಡುಬು ಭಾಳ ಇಷ್ಟ ಆಗ್ತದೆ ನಾವು ಅಮಾವಾಸ್ಯೆ ಅಂತ್ಹೇಳಿ ಬರ್ತೈತಿ ತಿಂಗಳಾ ಅಮಾವಾಸ್ಯೆಗೊಮ್ಮೆ ನಾವು ಹೋಳ್ಗೆ ಕಡುಬು ಮಾಡ್ತೇವಿ ಸಿಹಿ ಪದಾರ್ಥನ್ಯಾಗ್ ನನಗೆ ಹೋಳ್ಗೆ ಅಂದ್ರೆ ಭಾಳ ಹೋಳ್ಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಇಷ್ಟ ನಮ್ಮ ಆಯಿ ಕಡುಬು ಬುಟ್ಟಿ ತುಂಬ ಕಡುಬು ಮಾಡಿಡ್ತಿದ್ದರು ನಾವು ಸೂಟ್ಯಾಗ್ ಬರೀ ಅದನ್ನು ಓ ಸಂಜೆ ಮಟ ಅದನ್ನು ಕಡ್ಬು ತಿನ್ಕೊಂತಲೇ ಬೆಳ್ದೇವಿ ಕಡುಬು ಅಂದ್ರೆ ಅದು ಅದ್ರ ತುಪ್ಪ ಹಾಕ್ಕೊಂಡು ಹೂರಣ ತುಂಬಿದ್ದು ನೋಡಿ ಮಾಡಿದ್ದು ನೋಡಿ ಕರ್ದಿದ್ದು ನೋಡಿ ಅದ್ರ ಜೊತೆಗೆ ಸಂಡ್ಗಿ ಇವೆಲ್ಲ ಪದಾರ್ಥಗಳು ಭಾಳ ಅಷ್ಟು ಇಷ್ಟ ನಮ್ಗೆ ನಮ್ಗೆ ಶೇಂಗ ಹೋಳ್ಗೆ ಮಾಡ್ತೀವಿ ನಾವು ಅದು ಇಷ್ಟ ನನಗೆ ಸಿಹಿ ಪದಾರ್ಥನ್ಯಾಗ ಶೇಂಗ ಹೋಳ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ಲೇನೆ ಸಿಹಿ ಶೇಂಗ ಹೋಳ್ಗೆ